ನಮ್ಮ ಸಮೀಪದಲ್ಲಿರುವ ಕಾಲೇಜ್ ಅಂತ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದರಲ್ಲಿ ನಾವು ಕಾಮರ್ಸ್ ಆರ್ಟ್ಸ್ ಸೈನ್ಸ್ ವಿಭಾಗಗಳನ್ನು ಕಾಣಬಹುದು ಕಾಣಬಹುದು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆ ಶಾಲೆಯ ಆ ಕಾಲೇಜನ್ನು ಅವಲಂಬಿಸಿರುತ್ತವೆ ಮತ್ತು ಬೇರೆ ಕಡೆಯೂ ಸಹ ಹೋಗುತ್ತವೆ ಉತ್ತಮ ಉನ್ನತ ವಿದ್ಯಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆಯೂ ಅವಲಂಬಿಸಿದ್ದಾರೆ ಮತ್ತು ನಮ್ಮ ಸಮೀಪದಲ್ಲಿರುವ ಕಾಲೇಜಾದಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಯೂ ಕೂಡ ಕೊರಟೆಗೆರೆಯಲ್ಲಿ ಕೂಡ ವ್ಯಾಸಂಗವನ್ನು ಮಾಡುತ್ತಾರೆ ಆದರೆ ಉನ್ನತ ವ್ಯಾಸಂಗಕ್ಕಾಗಿ ತುಮಕೂರಿನಲ್ಲಿ ವ ಅವಲಂಬಿಸಿರುತ್ತಾರೆ ನಮ್ಮ ಸಮೀಪದಲ್ಲಿರುವ ಕಾಲೇಜಿನಲ್ಲಿ ಕೋರ್ಸುಗಳು ಕಾಮರ್ಸ್ ಆರ್ಟ್ಸ್ ಸೈನ್ಸ್ ವಿಭಾಗಗಳಿದ್ದು ಈ ವಿಭಾಗದಲ್ಲಿ ಹೆಚ್ಚಿನ ಜನರು ವ್ಯಾಸಂಗ ಮಾಡುತ್ತಿದ್ದು ಹೆಚ್ಚು ಜನರು ವ್ಯಾಸಂಗ ಮಾಡುವುದರಿಂದ ಗವರ್ ಗವರ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರು ಸಹ ತುಂಬ ಉನ್ನತ ಉನ್ನತ ಅಭಿವೃದ್ಧಿಕಾರರಾಗಿದ್ದು ಅವರು ಕೂಡ ಚೆನ್ನಾಗಿ ಹೇಳಿಕೊಡುವುದರಿಂದ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನೇಕ ರ್ಯಾಂಕುಗಳನ್ನು ಸಹ ಕಾಣಬಹುದು ಆದ್ದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೆಚ್ಚು ಜನ ವ್ಯಾಸಂಗ ಮಾಡುತ್ತಿದ್ದಾರೆ ಅಂತಲೇ ಹೇಳಬಹುದು